ಭೂಮಿ ಖರೀದಿ ಮಾಡುವಾಗ ಸಾಮಾನ್ಯವಾಗಿ ಜನ ಎದುರಿಸುವ ಕಾನೂನು ಸಮಸ್ಯೆ ಎಂದರೆ ಖರೀದಿಸಿದಂತ ಭೂಮಿಯ ಪತ್ರಗಳು ಸರಿಯಾಗಿ ಅವರ ಹೆಸರಿಗೆ ಆಗಿರುವುದಿಲ್ಲ ಅದು ಅವರ ತಂದೆ ಅಥವಾ ತಾಯಿಯ ಹೆಸರಿನಲ್ಲಿಅಥವಾ ಸಂಬಂಧನೇ ಇಲ್ಲದೆ ಇರುವರ ಹೆಸರಿನಲ್ಲಿ ಇರುತ್ತದೆ ಸೊ ಇದರಿಂದಾಗಿ ಅವರಿಗೆ ಅವರ ಹೆಸರಿಗೆ ಅದನ್ನು ಆ ಭೂಮಿಯನ್ನು ವರ್ಗಾವಣೆ ಮಾಡಿಕೊಳ್ಳೋದು ಕಷ್ಟ ಆಗುತ್ತದೆ ಮತ್ತೆ ಅದಲ್ಲದೇ ಕಾನೂನಿನಲ್ಲಿ ಎಲ್ಲದಕ್ಕೂ ಇವಾಗ ಲಂಚ ಕೇಳುವುದು ಸಹ ಸಾಮಾನ್ಯ ಜನರಿಗೆ ಕಷ್ಟ ಆಗುತ್ತೆ